ಹಾಂ ನಮಸ್ಕಾರ ಹೇಳಿ ಸರ್ ಏನ್ಬೇಕು ಸರ್ ಹಾಂ ಹೌದಾ ಹಾಂ ಸರಿ ಸರಿ ಹೌದಾ ಸರಿ ಸರಿ ಹಾಂ ಹಾಂ ಹಾಂ ಹೌದಾ ಹಾಂ ಹಾಂ ಸರಿ ಸರಿ ಹಾಂ ಹಾಂ ಇದೆ ಇದೆ ಸರ್ ನಮ್ಮತ್ರ ಟು ವೀಲರ್ ಇದೆ ಫೋರ್ ವಿಲ್ಲರ್ ಇದೆ ಯಾವ್ದು ಬೇಕು ನಿಮಗೆ ಟು ವೀಲರಾ

ಹಾಂ ಅದೆ ಟು ವೀಲರ್ ಹಾಂ ಇದೆ ನಮ್ಮತ್ರ ಸ್ಪ್ಲೆಂಟರ್ ಇದೆ ಆಮೇಲೆ ಆ್ಯಕ್ಟಿವ ಇದೆ ನಿಮಗೆ ಹೇಗೆ ನೋಡಿ ನಿಮ್ಮ ಯಾವ್ದು ಬೇಕೋ ಆ ರೇಂಜಿಗೆ ಮತ್ತು ಇದಿದೆ ಎರಡು ಮೂರು ಇದೆ ಎಲ್ಲ ನಾಲ್ಕೈದು ವಿದುರೆ ಏನು ನಿಮ್ಗ ಏನು ತೊಂದರೆ ಇಲ್ಲ ನಿಮ್ಗ ಯಾವುದೂ ಕನ್ವಿನಿಯಂಟ್ ಆದ ಅದು ಕೊಡ್ತೀನಿ ನನಗೆ ಅದು ಅವಾಗಲೆ ಬೆಸುತಿದೆ ನಿಮ್ಗ ಎಷ್ಟು ದಿವಸ ಬೇಕಾಗತ್ತೆ ಏನು ಅಂತೆಲ್ಲ ಹೇಳದರೆ ಐ ಕ್ಯಾನ್ ಹೇಳ್ಬೋದೇನೋ ಹಾಂ ಹೌದಾ ಹಾಂ ಸರಿ ಸರಿ ಫೈವ್ ಟು ಸಿಕ್ಸ್ ಅವರ್ಸ ಹಾಂ ಬುಲೆಟ್ ಬುಲೆಟ್ ಬುಲೆಟು ಇದೆ ಸಿಕ್ಸ್ ಹವರ್ಸ್ ಆದರೆ ನಾವು ಅವರ್ಲಿ ನಾವು ಟೊಂಟಿ ರುಪೀಸ್ ಹತ್ತಿರ ಚಾರ್ಜ್ ಮಾಡ್ತೀವಿ ನೀವು ಸಿಕ್ಸ್ ಹವರ್ಸ್ ಅನ್ಬುಟ್ಟರೆ ನಮ್ಗ ನಮಗೆ ಒಂದು ಹಂಡ್ರೆಡ್ ರುಪೀಸು ಮಾಡ್ಬಿಡತ್ತೆ ಯಾಕೆಂದರೆ ಆಮೇಲೆ ಪೆಟ್ರೋಲ್ ನೀವೇ ಹಾಕ್ಸ್ಕೊಬೇಕು

ಇಲ್ಲ ಸರ ಯಾಕಂದರೆ ಅಲಾಲಾಲಾಲ್ಲ ನಮಗೆ ನಮಗೂ ತುಂಬಾ ರಿಸ್ಕ್ಗಳಿರ್ತರೆ ಸರ್ ಅದೆಲ್ಲ ಮಾಡಬೇಕಾಗುತ್ತೆ ತುಂಬ ತುಂಬ ನಾಮ್ನಲ್ ನಿಮಗೆ ಕೊಡ್ತಾ ಇರೋದು ಆಮೇಲೆ ಅದಕ್ಕೆ ಪೆಟ್ರೋಲ್ ನೀವೇ ಹಾಕ್ಸೊಬೇಕಾಗತ್ತೆ ಏನು ಮತ್ತು ಇನ್ಶೂರೆನ್ಸು ಏನು ಬೇಕೋ ಎಲ್ಲ ಕೊಡ್ತೀವಿ ನಾವು ಹಾಂ ಹೌದು ಇದೆ ಸರ್ ಆದರೆ ನಿಮ್ಮದೊಂದು ಆಧಾರ್ ಕೊಡಬೇಕಾಗುತ್ತೆ ನನಗೆ ಯಾಕೆಂದರೆ ನಾವು ಯಾರು ತಗೊಂಡು ಹೋಗಿದರೆ ನಿಮ್ಮದಿ ಫೋನ್ ನಂಬರೂ ಆಮೇಲೆ ತೆಗ್ದುಕೊಟ್ಬಿಟ್ಟು ದಾರೆಲ್ ಕೊಡಬೇಕಾಗುತ್ತೆ ಹಾಂ ಇರ್ ಇರ್ ಇನ್ಶೂರೆನ್ಸ್ ಇರುತ್ತೆ

ಹಾಂ ಎಸ್ ಸರ್ ಹಾಂ ಹೌದು ಹೌದದ ನಿಮಗೆ ನಿಮ್ಮ ಕಾಪಿನು ಕೂಡ ಅದರಲ್ಲಿಟ್ಟಿದೆ ಗಾಡಿಲಿರತ್ತೆ ಕೊಟ್ಟಿರ್ತೆವೆ ನಿಮಗೆ ನೀವು ಮಾತ್ರ ಅದೆ ನೀವು ಒಂದ್ಸರ್ತಿ ಚೆಕ್ ಮಾಡ್ಕೊಂಡು ಬ್ರೇಕ್ ವೈಸ್ ನೋಡ್ಬಿಟ್ಟು ತಗೊಂಡು ಹೋಗಿ ಆಮೇಲೆ ಪೆಟ್ರೋಲ್ನ ನೀವೇ ಪೆಟ್ರೋಲ್ ಹಾಕಿ ಹಾಕ್ಸ್ಬೇಕಾಗತ್ತೆ ನೀವೆ ಅದಕ್ಕೆ ಆಮೇಲೆ ನಾವು ಸಿಕ್ಸ್ ಹವರ್ಸ್ ಆದ್ನಂತರ ಬಿಡ್ಬೇಕು ಅಷ್ಟೆ ಆಮೇಲೆ ಅದಕ್ಕೆ ನೀವು ಒಂದು ನಿಮ್ಮದು ಇದು ಕೊಡಿ ನನ್ಗ ಆಧಾರ್ ಕೊಟ್ಟರೆ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೇನು ಹಾಂ ಹಾಂ ಆಗ್ಬೋದಾ ಹಾಂ ಹಾಂ ಹೇಳ್ತೆನೆ ಇಲ್ಲ ನೀವು ನಿಮಗೆ ನಿಮಗೆ ಲೋಕಲ್ ಕೊಲಾರ್ ತಾನೆ ಓಡಾಡೋದು ನೀವು ಎಲ್ಲ ಎಲ್ಲ ಹಾಂ ಲೋಕಲ್ ಲೋಕಲ್ ಕೊಲಾರ ಓಡಾಡೋದು ಅಥ್ವಾ ಇಂಟಿರಿ ಇಂಟಿರಿಯಲ್ ಹೋಗೋದು ಇತ್ತಾ ಎಲ್ಲಾದರು ಆ ಥರ ಬೆಂಗಳೂರು ಸಿಟಿನಾ ಹಾಂ ಸರಿ ಸರಿ ಹಾಂ ಪರವಾಗಿಲ್ಲ ಆದರೆ ಧರ್ಮ ನಿಮಗೆ ಕೆಟ್ದಾಗೋತು ಬೆಂಗಳೂರು ಸಿಟಿ ಆದರೆ ಗೊತ್ತಲ್ಲ ನಿಮಗೆ ಮಾಲ್ ಎಲ್ಲ ಟ್ರಾಫಿಕ್ ಎಲ್ಲ ಇರುತ್ತೆ ಹಾಂ ಹಾಂ ಸರಿ ಹಾಕ್ತಿವಿ ಸರ್ ಹಾಕ್ತೆ ಆಯ್ತು ಹಾಕ್ತೆನೇ ಬನ್ನಿ ನಮ್ಮ ಉಡ್ಗೆತನನ ಇಲ್ದೆ ಹೋದರೆ ಹಾಕಿ